ಹಲ್ಲೋ ನಮಸ್ತೆ ಹೌದು ಹೌದು ಹೌದು ಹೌದು ಹಾಂ ಹಾಂ ಹೇಳಿ ನೀವು ಅದಕ್ಕೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಮತ್ತು ಒಂದು ರೇಷನ್ ಕಾರ್ಡ್ ಜೆರಾಕ್ಸು ಒರ್ಜಿನಲ್ ಬೇಡ ಇದು ಜೆರಾಕ್ಸೇ ಸಾಕು ಹೌದು ಹೌದು ಎಲ್ಲ ಜೆರಾಕ್ಸೇ ಅರ್ಜಿನಲ್ ಕೊಡ್ಬಾರ್ದು ಯಾರಿಗೂ

ಇಲ್ಲ ಇಲ್ಲ ಅದು ಜೆರಾಕ್ಸೇ ಸಾಕಾಗ್ತದೆ ಹ್ ಹೌದು ಹೌದು ಮತ್ತು ಇವಾಗ ನಿಮ್ಮ ವಿಷಯ ಹೇಳಿ ಏನಂತೆ ಅದು ಈವಾಗ ಜಾಯ್ನ್ ಆದರೆ ಅವರು ಒಕ್ಕೂಟ ಒಕ್ಕೂಟಕ್ಕೆ ಹೋಗಿ ಆಮೇಲೆ ಅದು ಇಲ್ಲಿಗೆ ಪಾಸಾಗಬೇಕಲ್ಲ ಒಂದು ಆರು ತಿಂಗಳು ಹೋಗ್ತದೆ ಹೌದು ಹೌದು ಹೌದು

ನೀವು ಅಂದರೆ ನಿಮ್ಮ ಇದು ನೋಡಬೇಕಲ್ಲ ನಿಮ್ಮ ಸ್ಟ್ರೆಂತ್ ಎಷ್ಟು ಜನ ಇದ್ದೀರಿ ಅಂತೇಳಿ ತಿಂಗಳಿಗೆ ಅದನ್ನು ನೋಡಿ ಅದರ ಮುಖಾಂತರ ನಾವು ಇದು ಮಾಡುವುದು ಅದು ನೋಡುವ ಮತ್ತು ನಿಮ್ಮ ಅಲ್ಲಿ ಒಕ್ಕೂಟ ಒಂದು ಮಾಡಿ ಸರಿ ಮಾಡಿ ಅಲ್ಲಿ ಅವ್ರ ಹತ್ತಿರ ಹೇಳಿ ಆಮೇಲೆ ನಮ್ಮ ಮಾತಾಡುವ ಒಂದು ಹೇಳಿ ಹಾಂ ಆಯಿತಾ ಹಾಂ ಮತ್ತು ನೀವು ಒಂದು ಯಾವಾಗ ಈಗ ಇದು ತರ್ತೀರಿ ನಿಮ್ಮ ಹಾಂ ನಾಳೆ ನಮಗೆ ಒಕ್ಕೂಟದ್ದು ಕೆಲಸ ಉಂಟು ಒಂದು ಸ್ವಲ್ಪ ನೀವು ನಾಡಿದ್ದಿಗೆ ಬನ್ನಿ ಆಯ್ತು ಆಯ್ತು ಆಯಿತು ಮತ್ತು ಬರುವಾಗ ನೀವು ನಮ್ಮ ಆಫೀಸಿಗೆ ಬರ್ತೀರಾ ನಮ್ಮದು ಕಾಪು ಕ ಕ ಇದರಲ್ಲಿ ಜಂಕ್ಷನಲ್ಲಿದೆ ಅಲ್ಲಿ ಹೌದು ಹೌದು ಓಕೆ ಓಕೆ ಓಕೆ ಓಕೆ ಓಕೆ ಮತ್ತು ನಿಮ್ಮ ಮಾತ್ರ ಕಟ್ಟುವಂಥ ಈ ಕಂತು ಉಂಟಲ್ಲ ಅದು ಸರಿಯಾಗಿ ಕಟ್ಟಬೇಕು ಹೌದು ಅದು ಹೇಳಿ ನಿಮ್ಮ ಇವರಿಗೆಲ್ಲ ಹಾಂ ಆಯಿತು ಆಯಿತು ಮತ್ತು ಲೋನ್ ಹ್ಞೂ ಹೌದು ಹೌದು ಹೌದು ಹಾಂ ಹಾಂ ಫೋಟೋ ಒಂದು ಕ ಕೊಡಿ ಮತ್ತು ಮತ್ತು ಲೋನ್ ಲೋನು ಯಾವ ಮುಖಾಂತರ ನಿಮಗೆ

ಹೌದು ಹೌದು ಹೌದು ಆಂ ಹಾಂ ಕೃಷಿಗೆ ಮತ್ತು ನಾವು ಇದು ಆಂ ಅನಿಲ ಸ್ಥಾವರ ಇದು ಉಂಟಲ್ಲ ನಿಮ್ಮದು ಏನು ಗೋಬರ್ ಗ್ಯಾಸ್ ಅದಕ್ಕೆ ಕೊಡ್ತೇವೆ ಮಲ್ಲಿಗೆ ನೀವು ನೆಡುವುದಾದ್ರೆ ಅದಕ್ಕೂ ಉಂಟು ಹಾಂ ಅದಕ್ಕೆಲ್ಲ ಕೊಡ್ತೇವೆ ಅದಕ್ಕಾಗಿ ಇದಲ್ಲ ನಿಮ್ಮದು ಯಾವುದು ಇದು ಬರುವುದಿಲ್ಲ ಅದರಲ್ಲಿ ಅದು ಫ್ರೀ ಹೌದು ಬಡ್ಡಿ ಇಲ್ಲ

ಓ ಓಕೆ ಓಕೆ ತ್ಯಾಂಕ್